ನಮ್ಮ ಹಳ್ಳಿಯ ಅಂದರೆ ನಮ್ಮ ಗ್ರಾಮ ದೇವತೆ ಮಾರಿಕಾಂಬ ದೇವಿ ಅಂತ ಅದು ಮಾರಿಕಾಂಬ ದೇವಿ ಅಂತ ಹೇಳಿದರೆ ಅದು ಗಾ ಒಂದು ಗ್ರಾಮವನ್ನು ರಕ್ಷಿಸುವ್ಗೋಸ್ಕರ ಒಂದು ದೇವಿ ಇರುತ್ತೆ ಅದು ಎಲ್ಲ ಊರಿನಲ್ಲೂ ಇರತ್ತೆ ಇರೋದು ಸಹಜ ಅದು ಹೇಗೆ ಅಂದರೆ ಊರಿನ ಹೊರಗೆ ಇರುವ ದೇವತೆ ಅದು ಅಂದರೆ ಒಂದು ಗ್ರಾಮಕ್ಕೆ ಒಳಗೆ ಬರುವಾಗ ಒಂದು ಈಗ ಗಾರ್ಡ್ ಅಂತ ಹೇಳ್ತೀವಲ್ಲ ಯಾವ್ದಾರೂ ಒಂದು ಮನೆಗೆ ರಕ್ಷಿಸಗೋಸ್ಕರ ಹೊರಗಡೆ ನಾವು ಯಾರಿಗಾದ್ರೂ ಒಬ್ಬರಿಗೆ ಇಡೋದು ಹಾಗೇ ಇದು ಊರಿಗೆ ಒಂದು ರಕ್ಷಣೆಗೋಸ್ಕರ ಇರುವ ದೇವತೆ ಅದು ಈಗ ಏನಾಗಿದೆ ಅಂತೇಳಿದ್ರೆ ಊರು ದೊಡ್ಡದಾಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಊರಿನ ಮಧ್ಯೆ ಬಂದು ಬಿಟ್ಟಿದೆ ಈಗ ಗ್ರಾಮದೇವತೆ ಅದು ಈಗ ನಮ್ಮ ಸಾಗರದಲ್ಲಿ ಹೇಗೆ ಒಂಥರ ಒಂಥರ ಅದು ಪ್ರವಾಸಿಗೆ ಒಂತ್ ಒಂಥರ ನೋಡೋ ಹಾಗೆ ದೇವಾಲಯ ಇದು ಅಂದ್ರೆ ದೊಡ್ಡ ಗೋಪುರ ಇದು ಹೆಚ್ಚು ಕಮ್ಮಿ ಒಂದು ನೂರೈವತ್ತಿಂದ ಇನ್ನೂರು ಅಡಿ ಉದ್ದ ಗೋಪುರ ಅದು ಅದು ನೋಡೋದ್ದುಕ್ಕಾಗಿ ಒಂಥರ ಒಂಥರ ಪ್ರವಾಸಿಗಳಿಗೆ ಒಂದು ಆಕರ್ಷಕವಾದ ದೇವಸ್ಥಾನ ಥರ ಆಗಿದೆ ಅದಕ್ಕೆ ಅದು ಊರಿನ ಮಧ್ಯೆ ಬಂದುಬಿಟ್ಟಿದೆ ಅದು ಅದು ಪೂಜೆ ಹೇಗೆ ಅಂತೇಳಿದರೆ ಅದಕ್ಕೆ ಅದಕ್ಕೆ ಅದು ಒಂದು ದೇವಿ ಅಂತೇಳಿದರೆ ಅದಕ್ಕೆ ಒಂದು ಬಲಿ ಆಮೇಲೆ ಹಣ್ಣು ಹೂವು ಎಲ್ಲ ಥರದ ಸೇವೆ ಬೇರೆ ದೇವಿಗಳಿಗೆ ಹ್ಯಾಗೆ ಮಾಡ್ತಾರೆ ಹಾಗೇ ಬತ್ ಇದಕ್ಕೆ ಬಲಿ ಕೊಡೋದು ಜಾಸ್ತಿ ಬಲಿ ಅಂದರೆ ಕೋಣದಿಂದ ಕೋಣ ಕಡಿಯುವುದು ಅದು ಒಂದು ಒಂದು ಹಳೆಯ ಕಾಲದ ಒಂದು ಕಥೆನೇ ಇದೆ ಅದು ಕೋಣ ಯಾಕೆ ಕಡೀತಾರೆ ಅನ್ನೋದು ಅದು ನೀವು ಒಂದು ಮುಂದೆ ಯಾವ್ದಾದ್ರೂ ಒಂದು ಪುಸ್ತಕದಲ್ಲಿ ಅದ್ರ ಬಗ್ಗೆ ಇದೆ ಅದನ್ನು ಸ್ವಲ್ಪ ಓದಿ ನಾನು ಇಲ್ಲಿ ಹೇಳೋದು ಸ್ವಲ್ಪ ತುಂಬ ದೊಡ್ಡದಾಗತ್ತೆ ಅದಕ್ಕೆ ಕೋಣ ಅದಕ್ಕೋಸ್ಕರ ಒಂದು ಕೋಣ ಒಂದು ಬಲಿಕೊಡುತ್ತಾರೆ ಆಮೇಲೆ ಇನ್ನು ಈ ಕೋಣಗಳು ಕೊಡುವುದು ಸ್ವಲ್ಪ ಕಮ್ಮಿಯಾಗಿ ಈಗ ಅದು ಏನಾಗಿದೆ ಅಂದರೆ ರಕ್ತ ಒಂದು ಕೊಡುವುದಕ್ಕೆ ಕಾರಣ ಒಂದು ಕೋಳಿಗಳಿಗೆ ಬಲಿ ಕೊಡ್ತಾರೆ ಅದಕ್ಕೆ ಆಮೇಲೆ ಈಗ ಅದೆಲ್ಲ ಸ್ವಲ್ಪ ಕಮ್ಮಿಯಾಗಿದೆ ಯಾಕಂದರೆ ಬಲಿ ಕೊಡುವುದು ಸ್ವಲ್ಪ ತಪ್ಪು ಅನ್ನೋದ್ರ ಲೆಕ್ಕದಲ್ಲಿ ಒಂದು ರಕ್ತಾಭಿಷೇಕ ಅಂತ ಹೇಳಿ ಒಂದು ರಕ್ತ ತಗಿದು ಮಾತ್ರ ಹಚ್ಚುವುದು ಮಾಡ್ತಾ ಇದ್ದಾರೆ ಈಗ ಹಳೆಯ ಹಳೆಯ ಕಾಲದ ಪದ್ಧತಿಗಳೆಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಅದು ಅದರ ಮೇನ್ ಪದ್ಧತಿ ಅಂದರೆ ಅದೇ ಬಲಿ ಕೊಡುವುದು ಈಗ ಲೆಕ್ಕದಲ್ಲಿ ಗ್ರಾಮದೇವತೆ ನಮ್ಮ ಊರಿನ ಗ್ರಾಮದೇವತೆ ಮಾರಿಕಾಂಬ ದೇವಿ ಇದು ಮತ್ತು ಇದು ಮತ್ತೊಂದು ವಿಶೇಷ ಏನಂದರೆ ಮೂರು ವರ್ಷಕ್ಕೆ ಒಮ್ಮೆ ಒಂದು ಸಲ ಜಾತ್ರೆ ಅನ್ನೋವಂಥ ಆಗುತ್ತೆ ಮಾರಿಕಾಂಬ ದೇವಿಯ ಜಾತ್ರೆ ಅದು ಒಂಥರ ಹೇಗೆ ಅಂದರೆ ಎಲ್ಲ ಮಕ್ಕಳಿಗೆ ಒಂಥರ ಖುಷಿಯಾಗುವುದು ಒಂದು ದಿನಗಳು ಆ ಒಂದು ಒಂದು ತಿಂಗಳು ಇರುತ್ತೆ ಹತ್ತು ದಿನಗಳ ಜಾತ್ರೆ ಅದು ದೇವಿಗೆ ಪೂಜೆ ವಿಸರ್ಜನೆ ಎಲ್ಲ ಮಾಡುವುದು ಬಟ್ ಆದರೆ ಈಗ ಅವು ಆಟ ತಿಂಡಿ ತಿನಿಸುಗಳು ಅದು ಜಾತ್ರೆ ಅಂದರೆ ಗೊತ್ತಲ್ಲ ನಿಮಗೆ ಎಲ್ಲ ಥರದ ಅಂಗಡಿಗಳೆಲ್ಲ ಒಂದು ಮಾಲ್ ಥರ ಬೀಳುತ್ತೆ ಇಲ್ಲಿ ಅದೂ ಒಂದು ಮೂವತ್ತು ದ್ ಆಗಿರೋ ಖರ್ಚನ್ನು ತೆಗೆಯದುಕ್ಕೋಸ್ಕರ ಹತ್ತು ದಿನ ಜಾತ್ರೆ ಇದ್ದರೆ ಅದೊಂದು ಒಂದು ತಿಂಗು ಒಂದೂವರೆ ತಿಂಗಳು ಅವರಿಗೆ ವ್ಯಾಪಾರ ಮಾಡಲು ಬಿಡುತ್ತಾರೆ ಅಲ್ಲಿ ಆಟದ ಸಾಮಾನು ಅಂದರೆ ಅಮ್ಯೂಸ್ಮೆಂಟು ಅಲ್ಲಿ ಈ ಕುದುರೆ ಆಟ ಆಮೇಲೆ ಬಾವಿಯಲ್ಲಿ ಹೋಗೋ ಮೋಟ್ರು ಸೈಕಲ್ಲು ಆಮೇಲೆ ಜೋಕಾಲಿ ಅಂಥ ಭಾಳ ದ ಈಗ ಸಿಟಿಯಲ್ಲಿ ಅದು ಯಾವಾಗಲೂ ಒಂಥರ ಈಗ ಇರುವುದೇ ಅಮ್ಯೂಸ್ಮೆಂಟ್ ಅದುಬಿಟ್ಟು ನಮ್ಮ ಊರಿನಲ್ಲಿ ಅದು ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಒಂದು ಬರೋವಾಗ ಅದು ಒಂಥರ ವಿಭಿನ್ನವಾಗಿರುತ್ತೆ ಎಲ್ಲರೂ ಅಲ್ಲಿ ಹೋಗಿ ಆಟ ಆಡೋದೆಲ್ಲ ಇರುತ್ತೆ ಅದು ಮಕ್ಕಳಿಗೆ ಒಂಥರ ಖುಷಿಯಾಗು ಜಾತ್ರೆ ಅಂದರೆ ಈ ಈಸ್ ವರ್ಷ ಜಾತ್ರೆ ಇದೆ ಅನ್ನೋದು ಒಂದು ಭಾಳ ಖುಷಿಯಲ್ಲಿ ಒಂದು ಮೂವತ್ತು ದಿನ ಆಚರಿಸ್ತಾರೆ ಹೀಗೆಲ್ಲ ಒಂದು ದೇವಿಯ ಒಂದು ಇದರಿಂದ ಸಾಗರದಲ್ಲಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಮತ್ತು ಅವರ ಪೂಜೆಯಲ್ಲಿ ಹೇಗೆ ಎಲ್ಲ ಈ ರೀತಿಯೆಲ್ಲ ಇರುತ್ತೆ ಅದು ಅದು ನೀವೂ ಕೂಡ ಒಂದು ಸಾಗರದಕ್ಕೆ ಬಂದಾಗ ಇದನ್ನು ಭೇಟಿಯಾಗಿ ಹೋಗುವುದು ಮೂರು ವರ್ಷಕ್ಕೊಮ್ಮೆ ಬಂದು ಇರುತ್ತೆ ಇದು ನಮ್ಮ ಗ್ರಾಮದೇವತೆಯ ಆಚರಣೆ ಪೂಜೆ